ನನ್ನ ನೆಚ್ಚಿನ ಆಟ ಏನಂದರೆ ಕಬಡ್ಡಿ ಇನ್ನು ಕೇಳ್ಬೋದು ಆಶ್ಚರ್ಯ ಪಡ್ಬೋದು ಏನಕ್ಕೆ ಕಬಡ್ಡಿ ಯಾಕೆ ಆಯ್ಕೆ ಪಟ್ರಿ ಅಂತ ಕಬಡ್ಡಿ ಆಟ ನಿಜವಾದ ಅದು ಆಟ ಯಾಕೆಂತಂದರೇ ಅದರಲ್ಲಿ ಒಂಥರಾ ಏನು ಒಟ್ಟಾಗೆ ಮಾಡೊವಂಥ ಕೆಲಸ ಇದೆ ಎಲ್ಲರೂ ಒಗ್ಗಟ್ಟಿಂದ ಸಂಘಟ್ನೆಯಿಂದ ಮಾಡ್ಬೇಕು ಆ ಕೆಲಸ ಏನು ಮಾಡುಕಾರೆ ಯಾರಾರ ಕಾಲ್ನ ಹಿಡಿಬೇಕಾಗುತ್ತೆ ಎದುರಾಳಿನ ಎಲ್ಲರೂ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಸಂಘಟ್ನೇದಿಂದ ಕೆಲಸ ಮಾಡಿದಾಗೆ ಅವ್ನ ಹಿಡಿಯೋಕಾಗತ್ತೆ ಆಮೇಲೆ ಅದು ಶೌರ್ಯವನ್ನು ಪ್ರತಿಪಾದಿಸತ್ತೆ ನಾವು ಇನೊಬ್ರು ದಾಳಿ ಮಾಡೊಕ್ಕೆ ಹೋಗ್ತಿವೀಂತ ಇಟ್ಕೊಳ್ಳಿ ಅಲ್ಲಿ ಅವರು ಮಾಡಿರೊ ಯಾ ಅವ್ರು ತುಂಬ ಜನ ಇರ್ತಾರೆ ನಾವು ಒಬ್ಬರೆ ಹೋಗಿ ಅವ್ರನ್ನ ಯಾರನ್ನು ಮುಟ್ಟಿ ಅವ್ರನ್ನು ಇದು ಮಾಡಿ ಬರಬೇಕು ಔಟ್ ಮಾಡಿ ಬರಬೇಕು ಆದರೂ ಇದು ಈಗ ನೋಡಿ ತುಂಬ ಇದು ಅದವರು ತುಂಬ ಎಲ್ಲಾ ಅವ್ರು ಪ್ರಯತ್ನ ಮಾಡ್ತಾಯಿರ್ತಾರೆ ಹಿಡಿಯೋಕ್ಕೆ ಆದರೆ ಒಬ್ಬನ್ನ ಹಿಡಿಯೋಕ್ಕೆ ತುಂಬ ಜನ ಇರ್ತಾರೆ ಆದರೂ ಮಧ್ಯೆ ತಪ್ಪಿಸ್ಕೊಂಬರ್ಬೇಕು ಇದೊಂಥರ ಯುದ್ದ ಕಲೆ ಪ್ರತಿಬಿಂಬಿಸುವಂಥ ಒಂದು ಆಟ ಅಂತ ಅಂದರೆ ನನ್ಗನಿಸುತ್ತೆ ಅದ್ರಿಂದಾಗಿ ಈತೀಚಿಗೆ ಕಬಡ್ಡಿಗ್ಯೋ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ ತುಂಬ ಒಳ್ಳೆ ಅಂಶ ಅದು ಅದಕ್ಕೆ ಪ್ರೋ ಕಬಡ್ಡಿ ಲೀಗು ಇವೆಲ್ಲ ಬರ್ತಾಯಿದೆ ಆದರೆ ನನ್ನ ಅನ್ಸೋದೆಲ್ಲ ಇದು ಏಷ್ಯಾ ಅಡ್ಗೇಲ್ಲಿ ಇದರಲ್ಲಿ ಮತ್ತು ಮುಂದೆ ಒಲಂಪಿಕ್ಸಲ್ಲೂ ಇದಕ್ಕೆ ಅವಕಾಶ ಕೊಡಬೇಕು ಅಂತ ನನ್ನ ಅನಿಸಿಕೆ ಏಕಂದ್ರೆ ನಿಜವಾದ ಮನ ದೇಹದಾಢ್ಯ ಆಗಲಿ ಒಂದು ಕುಶಲತೆ ಆಗಲಿ ಆಕ್ರಮಣಶೀಲತೆ ಮತ್ತು ಸಂಘಟೆವ ಎಲ್ಲ ಒಟ್ಟಾಗಿ ಕೂತ್ಕೊಂಡು ಕೆಲಸ ಮಾಡೋ ಅಂಥ ಒಂದು ಮನೋಧರ್ಮವನ್ನು ಇದು ನಮ್ಗೆ ಕಲಿಸ್ಕೊಡುತ್ತೆ ನಮಗೆ